ಹಲೋ ಸರ್ ನಮಸ್ತೆ ಸರ್ ಸರ್ ಅದೇ ಇದು ಬಾಳೆ ಹಣ್ಣು ಬೇಕಾಗಿತ್ತು ಸರ ಮದುವೆಗೆ ಇನ್ನು ಸರ್ ಇದು ರಸಬಾಳೆ ನೀವು ನಂಜನ್ಗೂಡು ಅವ್ರು ಅಲ್ಲಾ ಸರಿ ಸರಿ ಅದೇ ಮದ್ವೆಗೆ ಬೇಕಾಗಿತ್ತು ಹಾಂ ನೀವೇ ಕಳಿಸ್ತೀರಾ ಸರ್ ಇಲ್ಲಾ ಸರ್ ಒಂದು ಸಾವಿರ ಜನ ಬರ್ತಾರೆ ಹ್ಞೂ ಅದೇನು ಬಿಡಿ ಸರ್ ಹಾಂ ಸಾವಿರ ಜನಕ್ಕೆ ಬೇಕು ಸ್ವಲ್ಪ ಕಡಿಮೆ ಮಾಡಿ ಹಾಕಿಕೊಡಿ ಸರ್ ಅಂದರೆ ಅದಕ್ಕೆ ಇಲ್ಲಿ ಎಲ್ಲೂ ತಗೊಂಡಿಲ್ಲ ನಾನು ಅದಕ್ಕೆ ನಿಮ್ಮ ಹಾಗೇಳ್ದ್ರು ನಿಮ್ಮ ಊರಂತ ಅದಕ್ಕೆ ನಿಮ್ಮ ಫೋನ್ ಮಾಡಿದೆ ನಂಬರಿಗೆ

ಸರ್ ಇಲ್ಲ ಸರ್ ಸಾವಿರ ಜನ ಬರ್ತಾರೆ ಇಲ್ಲಿಷ್ಟ್ ಜನ ಬಿಟ್ಬಿಟ್ಟು ನಿಮಗೆ ಮಾಡಿದೆನಲ್ಲ ಫೋನು ನಿಮ್ಮ ಹತ್ರ ಹಾಂ ಒಂದೇ ಸಿಗೋಲ್ವಾ ಹ್ಞೂ ಸರಿ ಸರಿ ಇದು

ಇದು ತಗೊಂ ಬರೋದು ಬಾಡಿಗೆ ಎಷ್ಟು ತಗೋ ಬರೋದೆಲ್ಲ ನೀವೇ ತಗೊಂ ಬಂದುಬಿಡಿ ಬಾಡಿಗೆ ಎಷ್ಟೊ ನಾ ಕೊಡ್ತೀನಿ ಹ್ಞೂ ಮೇಲೆ ಒಂದು ಸ್ವಲ್ಪ ನೋಡಿ ಹಾಕಿ ರೇಟು ಹಾಂ ಹ್ಞೂ ಸರಿ ಸರ್ ಓಕೆ ಸರ್ ತ್ಯಾಂಕ್ ಯು

ಹ್ಞೂ ತಗೊಂ ಬನ್ನಿ ತಗೊಂ ಬನ್ನಿ ನೊ ನೆಸ್ಟ್ ಟೈಮ್ ಹಾಂ ಚಾಮ್ರಾಜ ನಗರ ಹಾಂ ಇಲ್ಲಿ ಬಂದು ಚಾಮ್ರಾಜ ನಗರ ಬಂದು ಫೋನ್ ಮಾಡಿ ನ ಇದೇ ನಂಬರ್ಗೆ ಮಾಡಿ ನಾನು ಅಲ್ಲಿ ಬಂದು ಕರ್ಕೊಯ್ತೀನಿ ಅಲ್ಲಿ ಬಂದು ಇದು ಆದ ಮೇಲೆ ನೀವು ಅಮೌಂಟೆ ಅಮೌಂಟ್ ಎಷ್ಟೋ ಕೊಡ್ತೀನಿ ನೀವು ತಗಂಡು ಬಾಡಿಗೆ ಹಾಕಿ ಕೇಳಿ ಹಾಂ ಬ್ಯಾ ಹ್ಞೂ ಓಕೆ ಸಾ